ನಮಗೆ ಸಸ್ಯ ಸಸ್ಯಹಾರಿ ಪಾಕ ಪದ್ದತಿ ಅಂದರೆ ತುಂಬ ಇಷ್ಟ ನಾವು ಸಸ್ಯಹಾರಿಗಳು ನನಗೆ ಅಡುಗೆ ಮಾಡೋದು ಅಂದರೆ ಭಾಳ ಇಷ್ಟ ಮನೆಯೊಳಗೆ ದಿನ ನಾವು ಬೇರೆ ಬೇರೆ ಥರ ತಿಂಡಿಗಳನ್ನು ಮಾಡ್ತೀವಿ ತಿಂಡಿಗಳು ಅಂದರೆ ಇಡ್ಲಿ ದೋಸೆ ಉಪ್ಪಿಟ್ಟು ಅವಲಕ್ಕಿ ಆಮೇಲೆ ಹಾಲ್ಗರ್ಗಿ ಉದ್ದಿನ ಕಡುಬು ಇಂಥ ಎಲ್ಲ ಕ ನಮ್ಮ ಕಾ ಹಳೇ ಕಾಲದ ಹಳೇ ಕಾಲದ ಅಡುಗೆಗಳು ನಮ್ಮೆಲ್ಲರಿಗೂ ಇಷ್ಟ ಆಗೋದ್ರಿಂದ ಹಳೇ ಕಾಲದ ಪಾಕ ಪದ್ದತಿನೇ ನಾವು ಮಾಡೋದ್ ನಾವು ಅಡುಗೆ ಪ್ರತೀ ದಿನ ನಾವು ಬೇರೆ ಬೇರೆ ವಿಧ ವಿಧವಾದ ತಿಂಡಿಗಳು ಸಾರು ಪಲ್ಯ ಬೇರೆ ಬೇರೆನೇ ಆಗ್ಬೇಕು ದಿನವೂ ಅನ್ನ ಅನ್ನ ಅಂತೂ ನಾವು ಮಾಡೇ ಮಾಡ್ತೀವಿ ಅನ್ನದ ಒಳಗೂನೂ ಏನು ಮಾಡ್ತೀವಿ ಅನ್ನ ಚಿತ್ರಾನ್ನ ಪಲಾವು ಟೊಮೆಟೊ ಭಾತು ಸಂಬಾರ ಬುತ್ತಿ ಇಂಥದನ್ನೆಲ್ಲ ಎಲ್ಲರಿಗೂ ಇಷ್ಟ ಇರೋದ್ರಿಂದ ಅದನ್ನು ಮಾಡ್ತೀವಿ ಸ್ವೀಟ್ ಒಳಗೆ ಹೋಳಿಗೆ ಕಡುಬು ಮತ್ತು ಕೊರ್ಲಟ್ಗೆ ಅಂತ ಇಂಥ ಸ್ವೀಟ್ಗಳನ್ನು ಮಾಡ್ತೀವಿ ಈಗ ತುಂಬ ಇಷ್ಟವಾದ ತಿಂಡಿ ಅಂತಂದ್ರೆ ಉದ್ದಿನ ಕಡುಬು ನಮ್ಮೆಲ್ಲರಿಗೂ ನಮ್ಮ ಮನೆಯ ಸದಸ್ಯರಿಗೆ ಎಲ್ಲರಿಗೂ ಉದ್ದಿನ ಕಡ್ಬು ಅಂದರೆ ತುಂಬ ಇಷ್ಟ ಉದ್ದಿನ ಕಡುಬು ನಾವು ಹೇಗ್ ಮಾಡ್ತೀವಿ ಅಂತಂದರೆ ಅಕ್ಕಿ ಹಿಟ್ಟನ್ನು ಮತ್ತು ಮೊದಲು ರೊಟ್ಟಿ ಹಿಟ್ಟಿನ ಹಾಗೇ ಬೆಯಿಸ್ಕೊತಿವಿ ನೀರಲ್ಲಿ ಆಮೇಲೆ ಕಡಲೇ ಬೇಳೆ ಉದ್ದಿನ ಬೇಳೆ ನೆನೆಸಿ ಇಟ್ಟು ರಾತ್ರಿ ನೆನೆಸಿ ಇಟ್ಟಿರ್ತೀವಿ ಅದನ್ನು ಬೆಳಗ್ಗೆ ಕಡಲೇ ಬೇಳೆ ಉದ್ದಿನ ಬೇಳೆ ಶುಂಠಿ ಮೆಣಸಿನ್ಕಾಯಿ ಉಪ್ಪು ಎಲ್ಲ ಸೇರಿಸಿ ಮಿಕ್ಸಿಗೆ ಹಾಕೋಂತಿವಿ ಅದನ್ನು ಹೂರಣವಾಗಿ ಇಟ್ಟುಕೊಂಡು ರೊಟ್ಟಿ ಹೂರಣವಾಗಿಟ್ಟುಕೊಂಡು ರೊಟ್ಟಿ ಹಿಟ್ಟಿನ ಹದಕ್ಕೆ ಹದಕ್ಕೆ ಮಾಡಿಕೊಂಡ ಹಿಟ್ಟಲ್ಲಿ ಬಟ್ಲದ ಆಕಾರ ಮಾಡಿ ಆ ಬಟ್ಟಲಲ್ಲಿ ಈ ಹೂರಣವನ್ನ ತುಂಬಿ ಅದನ್ನು ಬೇಯಿಸ್ತೀವಿ ಬೇಯಿಸಿ ಅದಕ್ಕೆ ಬದಿಗೆ ನಂಚಿಕೊಳ್ಳಲು ಕೊಬ್ಬರಿ ಚಟ್ನಿ ಮಾಡ್ತೀವಿ ಇದರಲ್ಲೆ ಕಾಳು ಬೇಳೆಗಳು ಇರೋದರಿಂದ ಪ್ರೊಟೀನ್ಗಳು ಹೇರಳವಾಗಿ ಉದ್ದು ಕಡಲೇ ಇರೋದರಿಂದ ಶಕ್ತಿಯುತವಾಗಿರುತ್ತದೆ ಅದರಲ್ಲಿ ಎಣ್ಣೆ ಅಂಶ ಯಾವುದೂ ಇರೋದಿಲ್ಲ ಹಾಗಾಗಿ ಆರೋಕ್ ಆರೋಗ್ಯಕರವಾಗಿದ್ದ ಪ್ರೊಟೀನ್ ಮತ್ತು ವಿಟಮಿನ್ಯಿಂದ ತುಂಬಿರುತ್ತದೆ ಹಾಲ್ಗರ್ಗೆ ಅಂತ ಮಾಡ್ತೀವಿ ಕಾಯಿನ ಚೆನ್ನಾಗಿ ಹಸಿ ಕಾಯಿನ ರುಬ್ಕೊಂಬಿಡ್ತೀವಿ ಅದು ರುಬ್ಬಿದ ನೀರಲ್ಲೆ ರೊಟ್ಟಿ ಹಿಟ್ಟಿನ ಹದಕ್ಕೆ ಹಿಟ್ಟನ್ನು ಕಲಸ್ಕೊಮ್ ಬೇಯಿಸ್ಕೊಂತಿವಿ ಆಮೇಲೆ ಅದನ್ನು ಕೋಡುಬಳೇ ಥರ ಹೊಸೆದು ಎಣ್ಣೆಯಲ್ಲಿ ಕರಿತೇವೆ ಇದು ಸಹ ಅಕ್ಕಿ ಮತ್ತು ಕೊಬ್ಬರಿ ಇದರಲ್ಲಿರುವ ಶಕ್ತಿ ಆರೋಗ್ಯಕರವಾಗಿರೋ ಆರೋಗ್ಯಕರವಾಗಿರ್ತದೆ ಇದಕ್ಕೆ ನಂಚಿಕೊಳ್ಳಲ್ ಕೊಬ್ಬರಿ ಚಟ್ನಿಯನ್ನು ಮಾಡ್ತೇವೆ ಮತ್ತು ಕೊರ್ಲಟ್ಗೆ ಅಂತ ಮಾಡ್ತೇವೆ ಪುರಿ ಹಿಟ್ ಥರ ಮೈದಾ ಹಿಟ್ಟಿಂದ ಚಪಾತಿ ಲಟ್ಟಸ್ಕೊಂಡು ಅದನ್ನು ಶಂಕರ ಪೊಳೆ ಥರ ಕಟ್ ಮಾಡ್ಕೋತಿವಿ ಕಟ್ ಮಾಡ್ಕೊಂಡ್ಮೇಲೆ ಎಣ್ಣೆಯಲ್ಲಿ ಹಾಕಿ ಕರಿತೀವಿ ಆ ಕರಿದ ಪುರಿಗಳ ಮೇಲೆ ಪುಟಾಣಿ ಹಿಟ್ಟು ಮತ್ತು ಪಾಕದ ಬೆಲ್ಲದ ಪಾಕ ಮಾಡಿರ್ತೇವೆ ಬೆಲ್ಲದ ಪಾಕ ಹಾಕಿ ಮಿಕ್ಸ್ ಮಾಡಿ ಅದು ಎಲ್ಲ ಪುಟಾಣಿ ಹಿಟ್ಟು ಪುರಿ ಮತ್ತು ಬೆಲ್ಲ ಇದಿಷ್ಟನ್ನು ಮಿಕ್ಸ್ ಮಾಡಿ ಇಡ್ತೀವಿ ಇದು ಆರೋಗ್ಯಕರವಾದ ಯಾಕಂದ್ರೆ ಬೆಲ್ಲ ಪುಟಾಣಿ ಆರೋಗ್ಯಕರವಾಗಿರೋದರಿಂದ ಒಳ್ಳೆಯ ಆಹಾರನೂ ಹೌದು ಎಲ್ಲರಿಗೂ ತುಂಬ ಇಷ್ಟ ಆಗೋವಂಥ ಪದಾರ್ಥವು ಆಗಿರ್ತದೆ ಮತ್ತು ನಮಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ ಉ ಉದ್ದಿನ ಉದ್ದಿನ ಸಂಡಿಗೆ ಅಂತ ನಾವು ಮಾಡ್ತೇವೆ ಏನು ಮಾಡ್ತೇವೆ ಅಂತಂದರೆ ಉದ್ದಿನ ಕಾಳನ್ನು ತರಿ ತರಿಯಾಗಿ ಮಿಕ್ಸ್ ಮಾಡ್ಕೊಂಬಿಡ್ತೇವೆ ಅದಕ್ಕೆ ನಾವು ಅನ್ನ ಹಾಕಿ ನೀರುಳ್ಳಿ ಮತ್ತು ಹಸಿ ಮೆಣಸು ಉಪ್ಪು ಇದಿಷ್ಟನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಕಲಸ್ಕೊಂಬಿಡೋದು ಗಟ್ಟಿಯಾಗಿ ಆಮೇಲೆ ಅದನ್ನು ಬೇಕಾದ್ರೆ ಹಸಿಯಾಗಿಯೂ ತಿನ್ಬೋದು ಇಲ್ಲದೇ ಇದ್ದರೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡು ತಿನ್ಬೋದು ಇದ್ರಲ್ಲೂ ಅಧಿಕವಾದ ವಿಟಮಿನ್ಸ್ ಇರೋದರಿಂದ ಶಕ್ತಿಯುತವಾಗಿ ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆ ತುಂಬ ಉತ್ತಮವಾದ ಆಹಾರ ಪದಾರ್ಥವಾಗಿರುತ್ತದೆ ಮತ್ತೊಂದು ಹಾಲು ಕಡ್ಬು ಅಂತ ಮಾಡ್ತೀವಿ ರಾತ್ರಿ ಅಕ್ಕಿ ರವೆಯನ್ನು ಹಾಲಲ್ಲಿ ನೆನೆಸಿ ಇಡ್ತೀವಿ ಬೆಳಗ್ಗೆ ಅದನ್ನು ಇಡ್ಲಿ ಹದಕ್ಕೆ ಬೇ ನಾವು ತಟ್ಟೆಯಲ್ಲಿ ಬೇಯಿಸ್ತೀವಿ ಬೆಂದು ಆದ ನಂತರ ಅದನ್ನು ಮತ್ತು ಹಾಲಲ್ಲಿ ಹಾಲಲ್ಲೇ ನೀರು ಬದಲು ಹಾಲನ್ನೆ ಉಪಯೋಗ್ಸಿ ಅದನ್ನು ಚೆನ್ನಾಗಿ ನಾದಿಕೊಳ್ತೇವೆ ನಾದ್ಕೊಂಡು ಉಂಡೆ ಕಟ್ಟಿ ಬೇಯಿಸ್ತೀವಿ ಇದು ಸೊ ಇದಕ್ಕುನೂ ಕಾಯಿ ಚಟ್ನಿನೇ ತುಂಬ ಉತ್ತಮವಾದ ಸೈಡ್ ಆಗಿರುತ್ತದೆ ಇದು ಸಮ್ ಸಹ ಅಕ್ಕಿ ಕೊಬ್ಬರಿ ಹಾಲು ಮಿಶ್ರಿತವಾದ ಆರೋಗ್ಯಕರವಾದ ಮತ್ತು ಯಾವುದೇ ಎಣ್ಣೆ ಬೆಣ್ಣೆ ಯಾವುದೇ ಜಿಡ್ಡಿನ ಅಂಶ ಇಲ್ಲದ ಆಹಾರವಾಗಿರುತ್ತದೆ ನಮಗೆ ಇವೆಲ್ಲ ತಿಂಡಿಗಳು ತುಂಬ ಇಷ್ಟವಾ ಇಷ್ಟವಾಗಿದ್ದೇ ಆಗಿರುತ್ತೆ ಮತ್ತು ಮೆಂತ್ಯ ಚಟ್ನಿ ಅಂತ ಮಾಡ್ತೀವ್ ನಾವು ಮೆಂತ್ಯೆನ ಏನು ಮಾಡ್ತೀವಿ ಹಸಿ ಒಣ ಮೆಣ್ಸು ಅಥ್ವ ಹಸಿ ಮೆಣಸು ಎರಡರಲ್ಲೂ ಒಂದು ಅದನ್ನು ಹಸಿ ಮೆಣಸು ಅಥ್ವ ಒಣ ಮೆಣಸು ಶುಂಠಿ ಬೆಳ್ಳುಳ್ಳಿ ಉಪ್ಪು ಸಾಸಿವೆ ಎಲ್ಲ ಹಾಕಿ ಮಿಕ್ಸಿ ಮಾಡ್ಕೊಂಡು ಅದಕ್ಕೆ ಇಡೀ ಮೆಣ ಮೆಂತ್ಯ ಕಾಳನ್ನು ಹಾಕಿ ನೆನಸಿಟ್ಬಿಡೋದು ಎರಡು ದಿವಸ ಬಿಟ್ಟು ಎರಡು ದಿವ್ಸದ ತನಕ ಯೂಸ್ ಮಾಡೋಕ್ ಬ ಮಾಡೋಲ್ಲ ಹಾಗೇ ಇಟ್ಟರೆ ಮೂರನೇ ದಿವ್ಸಕ್ಕೆ ತುಂಬ ಚೆನ್ನಾಗಿರತ್ತೆ ಮತ್ತು ಇದು ಆರೋಗ್ಯಕರವಾಗಿರ್ತದೆ ಮತ್ತು ಕೋಸುಂಬ್ರಿ ಮಾಡ್ತೀವ್ ನಾವು ಹೆಸರು ಬೇಳೆ ಕೋಸುಂಬ್ರಿ ಮಾಡ್ತೇವೆ ಕಡಲೇ ಕಾಳು ಕೋಸುಂಬ್ರಿ ಕಡಲೇ ಬೇಳೆ ಕೋಸುಂಬ್ರಿ ಮಾಡ್ತೀವಿ ಎಲ್ಲ ಥರದ ಕೋಸು ನಮ್ಗೆ ಎಲ್ಲ ಥರದ ಕೋಸುಂಬ್ರಿಗಳು ಸಾರುಗಳು ಎಲ್ಲ ನಮ್ಮ ಎಲ್ಲ ಸದಸ್ಯರಿಗೂ ತುಂಬ ಇಷ್ಟವಾಗಿರೋ ಆಗಿರೋದ್ರಿಂದ ನಾವು ಸಸ್ಯಹಾರಿಗಳಾಗಿದ್ದರಿಂದ ಸಸ್ಯಹಾರಿ ಪಾಕ ಪದ್ದತಿಯನ್ನೇ ಉಪಯೋಗಿಸುತ್ತೇವೆ